ಒಂದು ಜೋಡಿ ಶೂಸ್ ತರಿಸಿದ್ದೆ ಆನ್ಲೈನು ಚೆನ್ನಾಗಿರ್ತವೆ ಅಂತಂದು ಎಲ್ಲ ಇತ್ತು ಅದ್ರ ತಳಗ ನಾ ಕಲರ್ ಭಿ ನನ್ಗೆ ಪಸಂದ್ ಬಂತು ಕ್ವಾಲಿಟಿ ಭಿ ಚಂದ ಕಾಣುತ್ತಿತ್ತು ಅದ್ರ ಕಡೆಯಿಂದ ಒಂದು ಪೇರ್ ತರಿಸ್ದೆ ನಾ ಹಾಗೇ ಅದು ನೋಡಿ ನಮ್ಮ ದೋಸ್ತ್ರು ಏನ್ಮಾಡ್ದೋ ಅವ್ರು ಭಿ ತರಸ್ದೊ ಅವ್ರು ಒನ್ನೊಂದು ಪೇರ್ ಇಬ್ಬರು ತರಸ್ದೊ ಡೆಲ್ವರ್ ಭಿ ಮಾಡ್ಲಿಕ್ಕ ಅವ್ರು ಒಂದು ಎರಡು ಮೂರು ದಿನ ಲೇಟ್ ಮಾಡ್ದೊ ಲೇಟ್ ಮಾಡಿ ಹಬ್ಬಕ್ಕೆ ಹಾಕುಮರ್ ಅಂತಂದ್ರೆ ಅದಕ್ಕೆ ಭಿ ಒಂದೆರಡು ದಿನ ಲೇಟೆ ಆಯಿತು ಮತ್ತೆ ನೆಕ್ಷ್ಟ್ ಬಂತು ಇರಲಪ್ಪ ಅಂತಂದು ನೋಡಟ್ಕೆನೆ ಕಲರ್ ಬೇರೆ ಅದು ಮತ್ತು ಕ್ವಾಲಿಟಿನೂ ಅಂತ ಪರಿ ಇದ್ದಿದ್ದಿಲ್ಲ ನಾ ಕ್ವಾಲಿಟಿರ ಸರ್ಯಾಗಿ ಇರ್ತದೆ ಏನೋ ಅಂತಂದು ತಿಳ್ಕೊಂಡೀನಿ ಖರೆ ಕ್ವಾಲಿಟಿ ಭಿ ಸರಿ ಇದ್ದಿಲ್ಲ ಹಾಕಿನ ಒಂದು ನಾಲ್ಕೈದು ದಿನಕ್ಕೆ ಅಲ್ಲಿ ಇಲ್ಲಿ ಸಿಳ್ಕಿ ಬೀಳ್ಲತ್ತು ಫುಲ್ ಹರಿದೇ ಹೋಗ್ಲಪ್ಲೇ ಆಗ್ಲತ್ತು ಏನು ಭಾಳ ದಿನ ನಡೆಯಲ್ಲಂತ ಅನ್ಸ್ಲತ್ತು ನನ್ನ ಕಡೆಯಿಂದ ಮತ್ತೆ ಕ್ ಅವ್ರ ಕಸ್ಟಮರ್ ಕೇರಿಗೆ ಕಾಂಟ್ಯಾಕ್ಟ್ ಮಾಡಿದೆ ನಾ ಕಾಂಟ್ಯಾಕ್ಟ್ ಮಾಡಿ ಏನಪ್ಪಾ ನೀವು ನಾ ನಾ ಪಸಂದ್ ಮಾಡೀ ನನ್ನಿಂದ ಆರ್ಡರ್ ಮಾಡಿಂದೆ ಬೇರೆ ನೀವು ಕಳ್ಸಿಂದೆ ಬೇರೆ ಮತ್ತು ಕ್ವಾಲಿಟಿ ಭಿ ಹೀಂಗೆ ಹಾಕೀರಲ್ಲ ಅಂತಂದ್ರೆ ಇಲ್ಲ ಸರ್ ನೀವು ಏನು ಮಾಡೀರಿ ಅದೇ ಹಾಕೀನಿ ಅಂತಂದು ಹೇಳಿ ನನಗೆ ಅವರು ಭಾರಿ ಹರೆಸ್ಮೆಂಟ್ ಮಾಡಿದ್ರು ನಂದು ರೊಕ್ಕ ಎಲ್ಲ ನಾ ಎಲ್ಲ ರೊಕ್ಕ ಪೈಲೇನೆ ಕಟ್ಟಕ್ಕಿದೆ ಅದಕ್ಕೆ ತೂ ಡೆಲಿವರ್ ಮಾಡೋದು ಇತ್ತಂದ್ರೆ ಪ್ರೊಡಕ್ಟ್ ಹಿಂಗಾತು ಥರ್ಡ್ ಕ್ಲಾಸ್ ಪ್ರೊಡಕ್ಟ್ ನನಗೆ ಡೆಲಿವರ್ ಮಾಡುದ್ರು ಅವರು ಇದು ಯಾಕರ ಮಾಡಿದೆವಪ್ಪ ನಾ ಮಾಡಿಂದು ಮಾಡ್ದೆ ಮತ್ತು ನಮ್ಮ ದೋಸ್ತರು ಇಬ್ಬರು ಮೊಗರು ಮಾಡಿದರು ಇದಕ್ಕೆ ಹಿಂಗ್ಯಾಕೆ ಮಾಡ್ದೊಪ್ಪಾ ಇಷ್ಟು ಇಷ್ಟು ಖರಾಬ್ ನನಗೆ ಎಕ್ಸ್ಪಿರೆನ್ಸ್ ಆಯಿತು ಆಮೇಲೆ ಅವ್ರೇನು ನನಗೆ ಕೊಟ್ಟಿದ್ ಶೂಸ್ ಇತ್ತಲ್ಲ ಆ ಶೂಸಿನದು ದುಡ್ಡು ರೀಫಂಡ್ ಮಾಡ್ಲಾಕ ರೆಡಿ ಇಲ್ಲ ನೀವು ನಿಮ್ಮ ಕೈದಿಂದ ಮಾಡೀರಿ ನೀವು ಹಾಂಗೆ ಹಾಕ್ಕೊಂಡ್ರಿ ಹೀಂಗೆ ಹಾಕ್ಕೊಂಡ್ರಿ ರಫ್ ಹಾಗ್ ಯೂಸ್ ಮಾಡೀರಿ ಸ್ಮೂ ಇದು ಮಾಡೀರಿ ಒಣ ತೆಲಿತಿಲ್ಲ ಅದು ಒಂದುವರೆ ತಿಂಗ್ಳು ಅವರಿಗೆ ದೇಲಿ ಮೂರು ದಿನ್ಕೊಮ್ಮೆ ನಾಲ್ಕು ದಿನ್ಕೊಮ್ಮೊಮ್ಮೆ ಫೋನ್ ಹಚ್ಚಿ ಹಚ್ಚಿ ಕೇಳಿದಾಗ ನಂದು ರಿಫಂಡ್ ಪೇಮೆಂಟ್ ಮಾಡಕ್ಕೆ ಭಿ ಅವ್ರಿಗೆ ಜಡ ಆಗ್ಲತ್ತು ಅವ್ರು ಪ್ರೊಡಕ್ಟು ವಾಪಸ್ ತೊಗೊಂಡ್ರು ನಾನು ರಿಫಂಡ್ ಆಗ್ಲಿ ಮಾಡ್ಲತಿದ್ದಿಲ್ಲ ಹಿಂಗಾಗಿ ನನಗೆ ಭಾರಿ ನೆಗೆಟಿವ್ ಅನ್ಸ್ಲತ್ತಿದ್ದು ಆನ್ಲೈನ್ ತರ್ಸ್ಬಾರ್ದೆನೋ ಇವರೆಲ್ಲ ಮೋಸ ಮಾಡ್ತಾರೆ ಇದ್ರಾಗ ಭಾಳ ಜಾಸ್ತಿ ಆಯಿತು ಕರೆಕ್ಟ್ ಟೈಮಿಗೆ ಡೆಲ್ವರ್ ಆಗಲಿಲ್ಲ ಅದು ಒಂದು ಮತ್ತು ನನ್ನ ಕಲರು ಚೇಂಜ್ ಕರೆಕ್ಟ್ ಇದ್ದಿಲ್ಲ ಕ್ವಾಲಿಟಿನೂ ಸರಿ ಇರ್ಲಿಲ್ಲ ನಾವು ಒಬ್ಬರೇ ಅಲ್ಲ ಇಬ್ಬರು ಮೂವರದು ಹೀಗೇ ಮಾಡ್ದ್ರು ಅವರು ಅದು ನೋಡಿ ಆದ ಮೇಲೆ ಏನು ಆನ್ಲೈನ್ ತರಿಸ್ಬೇಕಾ ಬ್ಯಾಡ್ದೋ ಅಂತ ನಮಗೆ ಒಂದು ಟೈಪ್ ಭಾರಿ ನೆಗೆಟಿವ್ ಅನ್ಸ್ಲತ್ತು ಅದ್ರ ಬಗ್ಗೆ ಅದ್ರ ಕಡೆ ನಾಯಿನ್ನು ಹಿಡಿದು ಸ್ವಲ್ಪ ವಿಚಾರ ಹಾಕ್ತೀನಿ ಯಾವುದೇ ಚೀಸ್ ತರ್ಸಕ್ಕಂತ